ಇಂದು ಭಾರತದ ಶಿಕ್ಷಣ ವ್ಯವಸ್ಥೆಯು ವ್ಯವಹಾರವಾಗಿ ಮಾರ್ಪಾಡಾಗಿದೆ ಶಿಕ್ಷಣವನ್ನು ನೀಡುವುದರ ಬದಲಾಗಿ ಜನರು ಅದನ್ನು ಒಂದು ವ್ಯವಹಾರವಾಗಿ ಪರಿಗಣಿಸಿದ್ದಾರೆ ನಮಗೆ ಅವಶ್ಯಕ ಮಾಹಿತಿಗಳನ್ನು ನೀಡುವುದರ ಬದಲಾಗಿ ಯಾವುದೋ ಹಳೆಯ ಪುಸ್ತಕಗಳನ್ನು ಇಟ್ಟು ಪಾಠ ಮಾಡುತ್ತಿದ್ದಾರೆ ಇದು ನಮಗೆ ಜೀವನದಲ್ಲಿ ಹೇಗೆ ಅನ್ವಯಿಸುತ್ತದೆ ಎಂಬುದನ್ನು ಹೇಳುತ್ತಿಲ್ಲ ನಾವು ಪಾಠ ಕೇಳುತ್ತಿದ್ದೇವೆ ಮತ್ತು ಅದನ್ನು ಹೇಗೆ ಉಪಯೋಗಿಸಬೇಕು ಎಂಬುದು ನಮಗೆ ಅರಿವಿಲ್ಲ ಇಂದಿನ ಶಿಕ್ಷಣ ವ್ಯವಸ್ಥೆಯ ಬಹು ಮುಖ್ಯ ಸವಾಲು ಸನ್ನಿವೇಶಗಳನ್ನು ಅರಿತು ಅದಕ್ಕೆ ನಾವು ಹೇಗೆ ವರ್ತಿಸಬೇಕು ಎಂಬುದರ ಜೊತೆಗೆ ನಮಗೆ ಶಿಕ್ಷಣವನ್ನು ನೀಡಬೇಕು ಆದರೆ ಭಾರತದ ಶಿಕ್ಷಣ ವ್ಯವಸ್ಥೆಯು ಹಾಗೆ ಇಲ್ಲ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಬಹು ಮುಖ್ಯ ಸವಾಲಾಗಿದೆ ಮತ್ತು ಹಣಕಾಸು ಹೆಚ್ಚು ಬೇಕಿರುವುದರಿಂದ ಇದು ತುಂಬ ಬಡವರಿಗೆ ಓದಲು ಸಹಾಯವಾಗುವುದಿಲ್ಲ